ನಮ್ದೊಂದು ಸಣ್ಣ ಹಳ್ಳಿ ಬಳ್ಳಾರಿ ಪಕ್ಕ ಬಳ್ಳಾರಿ ಇಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋ ಮೀಟರ್ ದೂರದಲ್ಲಿ ಐತೆ ನಮ್ಮ ಹಳ್ಳಿ ನಮ್ಮೂರಲ್ಲಿ ಉಪ ಕೇಂದ್ರ ಇರೋದು ಆರೋಗ್ಯದ ಉಪ ಉಪ ಕೇಂದ್ರ ಅದರಲ್ಲಿ ಒಂದು ಸಿಸ್ಟರ್ ಇದಾಳೆ ಬಂದು ಟ್ಯಾಬ್ಲೆಟ್ಸ್ ಅವು ಇವು ಕೊಡ್ತಿರ್ತಾರೆ ಹೋದ್ರ್ ಚೆನ್ನಾಗ್ ಕೇಳ್ತಾರೆ ಇವು ಮೊದಲೆಲ್ಲ ಅನುಕೂಲ್ಗಳೇ ಇದ್ದಿಲ್ಲ ಆಸ್ಪತ್ರೆಗೆ ಹೋಗ್ಬೇಕ್ ಅಂದರೆ ಬಳ್ಳಾರಿಗೆ ಹೋಗ್ಬೇಕ್ ಆಗಿತ್ತು ಇಪ್ಪತ್ತೈದು ಇಪ್ಪತ್ತಾರು ಕಿಲೋ ಮೀಟರ್ ಅಲ್ಲಿಗೆ ಹೋಗ್ಬೇಕ್ ಆಗಿತ್ತು ಸಣ್ಣದು ಆಗಲಿ ದೊಡ್ಡದು ಆಗಲಿ ಯಾವುದೇ ಅನನುಕೂಲ ಆಗಲಿ ಅಲ್ಲಿಗೆ ಹೋಗ್ಬೇಕ್ ಆಗ್ತಿತ್ತು ಇವಾಗ ಉಪ ಕೇಂದ್ರ ಆದಾಗ್ಲಿಂದ ಅನುಕೂಲ ಆಗಿದೆ ಮಾಮೂಲೀ ನಾರ್ಮಲ್ ಡೆಲಿವರಿಯ ಕೂಡ ಇಲ್ಲೇ ನಮ್ಮೂರ ಪಕ್ಕದ ಹಳ್ಳಿಯಲ್ಲಿ ಮಾಡ್ತಾರೆ ನಮ್ಮೂರಲ್ಲಿ ಸೌಲಭ್ಯ ಇಲ್ಲ ಹಾಗಾಗಿ ಪಕ್ಕದ ಹಳ್ಳಿಗೆ ಹೋಗ್ತೀವಿ ಅಲ್ಲೆಲ್ಲಾ ಅನುಕೂಲ್ಗಳಿದೆ ಇನ್ನು ಇನ್ನು ಮತ್ತು ಬಿ ಪಿ ಶುಗರು ಕಂಟ್ರೋಲ್ ಆಗಿಲ್ಲ ಹಾಗೆ ಹೀಗೆ ಅಂದ್ರೆ ಮತ್ತು ದೂರದ ಊರಿಗೆ ಹೋಗ್ಬೇಕಾಗತ್ತೆ ಇಲ್ಲಿ ಪರವಾಗಿಲ್ಲ ಇವಾಗ ಮೊದಲು ನಾವೂ ಏನಾನ ಅನಾನ್ಕುಲ ಅನನುಕೂಲ ಆದ್ರೆಗಿನ ಏನೋ ಅವು ಅನುಕೂಲನೇ ಇರ್ತಿದ್ದು ಟ್ಯಾಬ್ಲೆಟ್ ಆಗಲಿ ಇವು ಇಂಜೆಕ್ಷನ್ ಆಗಲಿ ಒಂದು ಹಾವು ಕಡಿಲಿ ಚೇಳು ಕಡಿಲಿ ಯಾವುದೇ ಇತ್ತು ಇದ್ದಿಲ್ಲ ಇವಾಗ ಡಾಕ್ಟ್ರು ಯಾವುದಾದ್ರು ಸಲಹೆಗಳು ಹೇಳ್ತಾರೆ ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂದು ತಿಳಿಸ್ತಾರೆ ಮತ್ತು ಇನ್ನೊಂದು ಆರೋಗ್ಯ ಕೇಂದ್ರ ಇದೂ ಆಯುಷ್ ಆರೋಗ್ಯ ಕೇಂದ್ರ ಅಂತ ಕೂಡ ಇದೇ ನಮ್ಮೂರಲ್ಲಿ ಆಯುರ್ವೇದಿಕ್ದೂ ಅಲ್ಲಿ ಕೂಡ ಕೆಲುವ್ರುದ್ ಅಂದರೆ ಅಲ್ಲೀ ಔಷಧಿಗಳ್ ಬಳ್ಸೋದು ಕಡಿಮೆ ಅದು ನಿಧಾನ ಆಗುತ್ತೆ ಕ್ಯೂರ್ ಆಗುತ್ತೆ ಅಂತ ಜಲ್ದಿ ಅದನ್ನು ಬಳ್ಸೋದಿಲ್ಲ ಜನ ಹೀಗಾಗಿ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ತಾರೆ ಟ್ಯಾಬ್ಲೆಟು ಇಂಜೆಕ್ಷನು ಅಂತ ಅದು ಕೂಡ ಇದೇ ಆದರೆ ಅದು ಬಳ್ಸಿದ್ರೆ ಒಳ್ಳೇದು ನಿಧಾನವಾಗ್ ಕ್ಯೂರ್ ಆಗುತ್ತೆ ಆಯುರ್ವೇದಿಕಿಂದು ಜನ ಅದನ್ನು ಒಪ್ಪೋದಿಲ್ಲ ಯಾವುದೇ ಇವಾಗ ತಗೊಂಡ್ ಕೂಡಲೇ ಒಂದು ಎರಡು ದಿನಕ್ಕೆ ಮೂರು ದಿನಕ್ಕೆ ಕ್ಯೂರ್ ಆಗ್ಬಿಡ್ಬೇಕ್ ಅಂತಾರೆ ಅಂದರೆ ಎಲ್ಲ ಸೌಲಭ್ಯಗಳ್ ಬೇಕು ಅಂದರೆ ಬಳ್ಳಾರಿಗೆ ಹೋಗ್ಬೇಕ್ ಆದ್ರಿಂದ ಡಾಕ್ಟ್ರುಗಳ ಡಾಕ್ಟ್ರುಗಳು ಎಲ್ಲ ಫೀಸ್ ಕೇಳ್ತಾರೆ ಅಲ್ಲಾದು ಅದು ಇದು ಲಂಚ ಕೊಡದೆ ಯಾವುದು ನಡೆಯೋದಿಲ್ಲ ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ಗೆ ಮೊರೆ ಹೋಗ್ತಾರೆ ಜಲ್ದಿ ಕೇರ್ ತಗೋಳ್ಳೋದಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಂಥ ಎಲ್ಲಿ ಜೆ ಏನಾದರು ಬಂದರೆ ಸ್ವಲ್ಪ್ ಹೊತ್ತು ಕಾಯಿಸ್ತಾರೆ ಸ್ವಲ್ಪ್ ಹೊತ್ತು ಕಾಯಿಸ್ತಾರೆ ಹಾಗೇ ಮಾಡ್ತಿರ್ತಾರೆ ಈಗ ತಡ ಮಾಡಿ ನೋಡೋದು ಸ್ವಲ್ಪ್ ಹೊತ್ತು ಇರ್ರಿ ಅಂತ ಹೇಳೋದು ಅವ್ರು ತಾತ್ಸಾರವಾಗ್ ಮಾತಾಡೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸೋದು ಎಷ್ಟು ಹೊತ್ತು ಕುಂದಿರ್ಸಿ ಬಿಡ್ತಾರೆ ಜಲ್ದಿ ಕರೆಯೋದಿಲ್ಲ ಹೀಗಾಗಿ ಆವ್ರವ್ರ್ ಅನುಕೂಲ ಇದ್ದೋರ್ನ ಕರ್ಕೊಂಡ್ ಹೋಗಿ ತೋರಿಸ್ಕೊಳ್ತಾ ಇರ್ತಾರೆ ನಾವೂ ಗೊತ್ತಿದ್ದೋಋು ಪರಿಚಯ ಇದ್ದೋರು ಆದರೆ ಸರಿಹೋಗುತ್ತೆ ಹೋಗಿ ಎಲ್ಲರು ಅದೇ ರೀತಿ ಇರೋದಿಲ್ಲಾ ಕೆಲ್ವೊಬ್ರು ಕೆಲ್ವೊಬ್ರ್ ಹಾಗೆ ಹಾಗೆ ಇರ್ತಾರೆ ಕೆಲ್ವೊಬ್ರು ಅನ್ಕೂಲದ ಮೇಲೆ ಹೋಗ್ತಾ ಇರ್ತೇ ಏನಂದರೆ ಒಂದೂ ಒಳ್ಳೇ ಡಾಕ್ಟ್ರು ಇದ್ರೆ ಚೆನ್ನಾಗಿರತ್ತೆ ನಮ್ಮ ಹಳ್ಳಿ ದೂರ ಇರೋದ್ರಿಂದ ಯಾವುದೇ ಆರೋಗ್ಯದ ಸಮಸ್ಯೆ ಬರಲಿ ದೂರ ಹೋ ಹೋಗಿ ತೋರಿಸ್ಕೊಂಡ್ ಬರೋದ್ರಿಂದ ಇಲ್ಲೇ ತೋರಿಸ್ಕೊಳೋಕ್ಕೆ ಅಂದರೆ ಜನ ಸಂಖ್ಯೆ ಕಡಿಮೆ ಐತೆ ನಮ್ಗೆ ಇಲ್ಲೇ ಆಸ್ಪತ್ರೆ ಮಾಡ್ರಿ ಅಂದರೆ ಕೇಳಿ ನೋಡಿದ್ವಿ ಹಾಗಾಗಿ ಅನುಕೂಲ ಇಲ್ಲ ನಮಗೆ ಅಂದರೆ ಈಗ ಬಂದಿರೋ ಡಾಕ್ಟ್ರು ಸಿಸ್ಟರು ಅಸಿಸ್ಟೆಂಟ್ ಡಾಕ್ಟ್ರು ಚೆನ್ನಾಗೇ ಸ್ಪಂದಿಸ್ತಾರೆ ಯಾವುದೇ ವಿಷಯ ಹೇಳಿದ್ರು ಕೂಡ ಚೆನ್ನಾಗ್ ಕೇರ್ ತಗೊಂತಾರೆ ಅದೇ ಪೇಶೆಂಟ್ ಆಗಿ ಏನಾನ ಅನನುಕೂಲ ಆದರೆ ಏನಾದರು ಹೇಳ್ಕೊಡ್ಬೇಕಾದ್ರೇ ಈ ಟಾಬ್ಲೆಟ್ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಬಿ ಪಿ ಶುಗರ್ ಟಾಬ್ಲೆಟ್ ಎಲ್ಲ ಕೊಡ್ತಾರೆ ಇವಾಗ ಎಲ್ಲಾರಿಗು ಚೆನ್ನಾಗೀ ಇದು ಮಾಡ್ತಾರೆ ನೋಡ್ತಾರೆ ಇವಾಗ ಅವಾಗೆಲ್ಲ ಅಷ್ಟೊಂದು ಅನುಕೂಲನೇ ಇದ್ದಿಲ್ಲ ಬಸ್ಗಳು ಸಂಚಾರ ಇದ್ದಿಲ್ಲ ನಮ್ಮೂರಲ್ಲಿ ಅವಾಗ ಒಂದಿನಕ್ಕೆ ಒಂದೇ ಬಸ್ ಇರ್ತಾ ಇತ್ತು ಇವಾಗ ಪರವಾಗಿಲ್ಲ ಬರ್ತಾ ಬರ್ತಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಇವಾಗ ಎಜುಕೇಶನ್ ಎಲ್ಲ ತಗೊಂಡಿದ್ದಾರೆ ಮಕ್ಳು ಎಲ್ಲ ಚೆನ್ನಾಗ್ ಓದ್ತಾರೆ ಚೆನ್ನಾಗಿ ಇಂಪ್ರೂವ್ ಆಗಿ ಎಲ್ಲ ತಿಳ್ಕೊಂಡ್ ಎಲ್ಲ ಫೋನ್ಗಳಲ್ಲೇ ನೋಡ್ಕೊಂಡ್ ಎಲ್ಲ ಟೆಕ್ನಿಕಲಿ ಯೂಸ್ ಮಾಡ್ತಾರೆ ಇವಾಗ ಯಾರು ಡಾಕ್ಟ್ರ್ ಎಲ್ಲಿ ಹೋಗಬೇಕು ಎಲ್ಲಿ ತೋರಿಸ್ಕೋಬೇಕು ಅನ್ನೋದನೆಲ್ಲಾ